ನಮಸ್ಕಾರ

ಕರ್ನಾಟಕದಲ್ಲಿ ಕನ್ನಡ ಬಗ್ಗೆ ನಾವು ಮಾತಾಡ್ತಿರೋದು ಕನ್ನಡ ಅನ್ನೋ ವಿಚಾರ ಬಂತಂತಂದರೆ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಕನ್ನಡ ಮಾತಾಡಲೇಬೇಕು ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ನೀವು ಮನೆಯಲ್ಲಿ ಏನು ಮಾತಾಡ್ತಾರೆ ಮನೆಯಲ್ಲೇ ಇರಬೇಕು ಮನೆಯಿಂದೆ ಈಚೆ ಬಂದಾಗ ಕನ್ನಡ ಅತಿವಾಗೆ ಮುಖ್ಯ ನಾವೂ ಕನ್ನಡ ಯಾಕೆ ನಾವೂ ಹವೈಡ್ ಮಾಡ್ತ ಇದೀವಿ ಅಂತಂದರೆ ಇವಾಗ ಆಫೀಸಲ್ಲಿ ಬಂದಿದೆ ನಾವು ಹಿಂಗ್ಲೀಷ್ ಮಾತಾಡಿಬಿಟ್ರೆ ಏಯ್ ಇವ್ರು ಇಂಗ್ಲೀಷ್ ಮಾತಾಡ್ತಾರಪ್ಪ ಏಯ್ ಇವ್ರನ್ನು ಚೆನ್ನಾಗ್ ನೋಡ್ಕೊಬೇಕ ಅನ್ನೋದು ಒಂದು ಎಲ್ಲಾರಿಗು ತಲೆ ಬಂದಿದೆ ಹಿಂಗಾಗಿ ಸ್ವಲ್ಪ ಇಂಗ್ಲೀಸ್ ಕಲ್ತು ಬಿಟ್ಟರೆ ಅವ್ನು ದೊಡ್ಡವನು ಇಂಗ್ಲೀಷ್ ಮಾತಾಡಿ ಬಿಟ್ಟರೆ ದೊಡ್ಡೋನು ಈ ಇಂಗ್ಲೀಷ್ ಮಾತಾಡ್ದಗಿಂದ ದೊಡ್ಡೋರು ಅನ್ನೋದಕ್ಕಿಂತ ನಾವು ಎಲ್ಲಿಯಾದ್ರು ಇಂಟ್ರೀವ್ಗ್ ಹೋದರೆ ಇಂಟ್ರೀವ್ ಈಗ ನಾವು ಹೋಗ್ತೀವಿ ಎಲ್ಲಾದರು ಕೆಲಸ ಬೇಕಂತ ಹಿಂಗ್ ಇಂಟ್ರೀವ್ಗೆ ಹೋಗ್ತೀವಿ ಅವ್ರು ಕೇಳೊದೆ ಫಸ್ಟ್ ವಾಟ್ ಈಸ್ ನೇಮ್ ಅಂತಂದರೆ ಏನು ಬಂತ್ರಿ ಕನ್ನಡ ಮಾತಾಡಬೇಕು ಕನ್ನಡ ಒಂದು ಏನಂತಂತರೆ ಕನ್ನಡ ಭಾಷೇ ಕನ್ನಡ ನಾಡಿನ ಸ್ವಲ್ಪ ಅಳ್ವಡಿಸ್ಕೊಂಡು ಕನ್ನಡ ಬಗ್ಗೆ ಮಾತಾಡಬೇಕು ಈ ಭಾಷೇನ ಯಾವತ್ತೂ ಮರಿಬಾರದು ಯಾವಾಗಂದ್ರೆ ಕರ್ನಾಟಕದಲ್ಲಿ ಮಾತೃಭಾಷೆ ಅಂತಂದರೆ ಕನ್ನಡ ನಂತರ ನಾವು ಪ್ರತೀ ಒಬ್ಬ ವಿದ್ಯಾರ್ಥಿನ ಚಿಕ್ಕ ಮಕ್ಕಳನ್ನ ಏನ್ ಮಾಡ್ತ ಇದೀವಿ ಅಂತಂದರೆ ಈ ಶಾಲೆ ಅನ್ನೊದು ಬಂತಂತಂದರೆ ಕರ್ನ್ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಅಂದ್ರೆ ಸರ್ಕಾರಿ ಶಾಲೆಗೆ ಕಳಿಸೋದು ಭಾಳ ಕಡಿಮೆ ಆಗಿದೆ ಏ ನನ್ನ ಮಗ ಇಂಗ್ಲೀಷ್ ಓದಬೇಕು ಏ ನನ್ನ ಮಗ ಇಂಗ್ಲೀಷ್ ಓದಬೇಕು ಇಂಗ್ಲೀಷ್ ಓದಬೇಕು ಇಂಗ್ಲೀಷ್ ಓದಬೇಕು ಇಂಗ್ಲೀಷ್ ಓದ್ಬೇಕನ್ನೊ ಉದ್ದೇಶ ಎಲ್ಲರು ಇಂಗ್ಲೀಷ್ ಮೀಡಿಯಮ್ ಸೇರ್ಸೋಕತ್ತರ ಆ ಹುಡುಗ್ರಿಗೆ ಏನಾಗ್ತದೆ ಅಪ್ಪ ಅಮ್ಮಅನ್ನೋ ಕರಿಯೋದು ರೂಲ್ಸ್ ರೆಗುಲೇಷನ್ಸ್ ಎಲ್ಲ ಹೋಗಿಬಿಟ್ಟತೆ ಈಗ ಏನು ಆಗಿದೆ ಅಂತಂದರೆ ಅಪ್ಪ ಅಮ್ಮ ಹೋಗಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಇವೆಲ್ಲ ಬರ್ತಾ ಇದೆ ನಾವೇನು ಮಾಡ್ತ ಇದೀವಿ ಅಂತಂದರೆ ನಮ್ಮನ್ನು ನಮ್ಮ ಕನ್ನಡನ್ನು ನಾವೇ ಹಾಳು ಮಾಡ್ಕೊತ ಇದೀವಿ ಪ್ರತಿಯೊಬ್ಬರು ಕನ್ನಡ ಕರ್ನಾ ಇವ ಕನ್ನಡ ಶಾಲೆ ಸರ್ಕಾರಿ ಶಾಲೆಗೆ ಕಲಿಸಿ ಕಳಿಸಿದ್ರೆ ಅವ್ರು ಪ್ರತೀ ಒಂದು ಕನ್ನಡ ಕನ್ನಡ ಮಾತಾಡೋಕೆ ಕನ್ನಡದಲ್ಲಿ ಏನಾದರೂ ಮಾತಾಡ್ತಾರೆ ಈ ಇಂಗ್ಲೀಷ್ ಮೇಡಮ್ ಸಹ ಶಾಲೆ ಕಲಿಸ್ತಾರೆ ಇಂಗ್ಲೀಷಲ್ಲೇ ಮಾತಾಡಬೇಕು ಇಂಗ್ಲೀಷಲ್ಲಿ ಮಾತಾಡಲಿಲ್ಲ ಅಂದರೆ ಫೈನ್ ಹಾಕ್ತಾರೆ ಕಂಪಲ್ಸರಿ ಇಂಗ್ಲೀಷ್ ಮಾತಾಡಲೇಬೇಕು ಪ್ರತಿಯೊಬ್ಬನು ಬರ್ತಾನೆ ಇಂಗ್ಲೀಷ್ ಎ ಬಿ ಸಿ ಡಿ ಅಲ್ಲಿಂದ ಸ್ಟಾರ್ಟ್ ಇಡ್ಕೊಂಡು ವೆಲ್ಕಮ್ ಟು ಮೇಡಮ್ ವೆಲ್ಕಮ್ ಟು ವೆಲ್ ಕಮ್ ಅದು ಇದು ಅಂತಾರೆ ಇಂಗ್ಲೀಷ್ನಾಗೆ ಮಾತಾಡಿ ಈ ಕನ್ನಡ ಅನ್ನೋದು ಹೆಂಗಾಗಿದೆ ಅಂತಂದರೆ ನಾವು ಪ್ರತೀ ಒಂದು ಆಡ್ ಭಾಷೇಲಿ ಮಾತಾಡ್ತೀವಿ ಅವ್ನು ಕಾಲು ಜಾರಿ ಬಿದ್ದ ಅವ್ನು ಕಾಲು ಜಾರಿ ಬಿದ್ದ ಅನ್ನೋಕೆ ಇಂಗ್ಲೀಷ್ನಾಗೆ ಏನಂತಾರೆ ಅಂತಂದರೆ ಒಬ್ಬರು ಆನ್ಸರ್ ಹೇಳಲ್ಲ ಹೀಗಾಗಿ ನಾವು ಏನು ಕನ್ನಡ ಮಾತಾಡ್ತ ಇದೀವಿ ಕನ್ನಡನೇ ಮುಖ್ಯ ಇಂಗ್ಲೀಷ್ ಏನು ಎಷ್ಟು ಎಷ್ಟು ಮಾತಾಡ್ಬೇಕು ಅಂತಂದರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನಾತಂತೆ ಊಟ ಮಾಡೋ ಟೈಮ್ನಲ್ಲಿ ಸೈಡ್ ಸ್ನಾಕ್ಸ್ ಅಂತಾರಲ್ಲ ಆ ಥರ ಅಷ್ಟೇ ಇರಬೇಕಾಗಿ ನಾವು ಕ ಇಂಗ್ಲೀಷೇ ಕಲಿಬೇಕು ಇಂಗ್ಲೀಷ್ನಲ್ಲೇ ಇರಬೇಕು ಇಂಗ್ಲೀಷ್ ಅವ್ರಿಗೆ ಇದು ಮಾಡ್ತಾರೆ ಅನ್ನೋದು ಉದ್ದೇಶ ಬಿಟ್ಟು ಫಸ್ಟ್ ಕನ್ನಡ ಕಲೀಬೇಕು ಕನ್ನಡ ಏನು ಅನ್ನೋದು ತಿಳ್ಕೊಬೇಕು ಕನ್ನಡ ನಾಡಿನ ಬಗ್ಗೆ ತಿಳ್ಕೋಬೇಕು ಈ ಕರ್ನಾಟಕದಲ್ಲಿ ಏನು ಕನ್ನಡ ನಾಡು ಕನ್ನಡದಲ್ಲಿ ಎಷ್ಟು ಏನಂತಾರೆ ಹಂಪಿ ಬಿಜಾಪುರ ಚಿತ್ರದುರ್ಗ ಈ ಕಡೆ ಎಲ್ಲ ಸುತ್ತಾಡಿದರೆ ಕನ್ನಡ ಕರ್ನಾಟಕದ ಬಗ್ಗೆ ಕನ್ನಡ ಶಿಲ್ಪಿ ಬಗ್ಗೆ ಎಲ್ಲ ತಿಳ್ಕೋಬೋದು ದಯಮಾಡಿ ಹೇಳ್ತಾ ಇದೀನಿ ಕನ್ನಡ ಬಗ್ಗೆ ತಿಳ್ಕೊಳ್ಳಿ ಮಾತೃಭಾಷೆ ಮರಿಬೇಡಿ ಇಂಗ್ಲೀಷ್ ಅನ್ನೋದು ಕಂಗ್ಲೀಷ್ ಮಾಡಿಕೊಡ್ರಿ ಕಂಗ್ಲೀಷ್ ಅನ್ನೋದು ಮರ್ತು ಬಿಡಿರಿ ಇಂಗ್ಲೀಷ್ನ ಮರೆತು ಕನ್ನಡ ಮಾತಾಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಯಾಕಂದರೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ನಾವು ನಮ್ಮ ಮಾತೃಭಾಷೆಯನ್ನು ಯಾವಾಗಲು ಮರಿಬಾರದು ಕನ್ನಡದಲ್ಲಿ ಮಾತಾಡೋದು ಚೆನ್ನಾಗಿರ್ತದೆ ಆಮೇಲೆ ಚಿಕ್ಕ ಮಕ್ಳಿಗೆ ಏನಪ್ಪ ಅಂತಂದರೆ ಅದು ಇಂಗ್ಲೀಷ್ ಮಾತಾಡೋದು ಇಂಗ್ಲೀಷಲ್ಲೇ ಕರೆಯೋದು ಅವೆಲ್ಲ ಬಿಟ್ಟು ನಮ್ಮ ಕನ್ನಡದಲ್ಲಿ ಪಪ್ಪಾ ಅಮ್ಮ ಅಜ್ಜಿ ಅವ್ವ ಚಿಕ್ಕವ್ವ ದೊಡ್ಡವ್ವ ಇವೆಲ್ಲ ಚೆನ್ನಾಗ್ ಇರ್ತವೆ ಆದ್ರೆ ನಾವೇನು ಮಾಡ್ತೀವಿ ಶಾರ್ಟ್ಕಟಾಗಿ ಮಾಮ್ ಡ್ಯಾಡ್ ಅಂಕಲ್ ಆಂಟಿ ಅವೆಲ್ಲ ಬಿಟ್ಕೊಂಡು ಅಪ್ಪ ಅಮ್ಮ ಅಪ್ಪಾಜಿ ಅನ್ನೋದು ಚೆನ್ನಾಗಿರ್ತದ ಅವೆಲ್ಲ ಮಾತಾಡಿಕೊಂಡು ಕನ್ನಡಯಿಂದ ತಿಳ್ಕೊಂಡು ಎಲ್ಲ ಮಾತಾಡಿಕೊಂಡು ಇರಬೇಕು